ನಾನು ಮೊನ್ನೆ ಶಿವಮೊಗ್ಗ ಪೇಟೆಯಲ್ಲಿ ಒಂದು ಅಂಗಡಿಯಲ್ಲಿ ಒಂದು ಬಟ್ಟೆ ಖರೀದಿ ಮಾಡಿದೆ ಆ ಬಟ್ಟೆ ತುಂಬ ಒಳ್ಳೆಯದಿತ್ತು ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಯಿತು ಮತ್ತು ಅದರ ಬೆಲೆ ಸಹ ತುಂಬ ಕಡಿಮೆ ಇತ್ತು ಆ ಬೆಲೆಯಲ್ಲಿ ನಮಗೆ ಅಷ್ಟು ಬಟ್ಟೆ ಸಿಗಲಿಕ್ಕೆ ಇಲ್ಲ ಮತ್ತು ನಾನು ನನ್ನ ತಂಗಿಗೆ ಸಹ ಹೇಳಿದೆ ಅದು ಅಂಗಡಿಯಲ್ಲಿ ತುಂಬ ಚಂದ ಚಂದ ಬಟ್ಟೆ ಇದೆ ಅಂತ ಅವಳು ಸಹ ಹೋಗಿದ್ದಾಳೆ ಅವಳು ಸಹ ತಕೊಂಡು ಬಂದಿದ್ದಾಳೆ ಬಟ್ಟೆ ಅವಳಿಗೆ ಸಹ ತುಂಬ ಇಷ್ಟ ಆಯಿತು ಅಷ್ಟು ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಮತ್ತು ನಾನು ಆ ಬಟ್ಟೆಯನ್ನು ಒಗೆದು ನೋಡಿದೆ ಬಣ್ಣ ಸಹ ಓಕ್ ಹೋಗುದಿಲ್ಲ ಮತ್ತು ನನಗೆ ಸರಿಯಾಗಿ ಫಿಟ್ ಆಗ್ತಾ ಇದೆ ಮತ್ತು ನಾನು ಅದು ಬಟ್ಟ ಬಟ್ಟೆಯನ್ನು ತುಂಬ ಸರ್ತಿ ಹಾಕಿದ್ದೇನೆ ಇನ್ನೂ ಸಹ ಅದು ಅರೀಲಿ ಹರಿಯಲಿಲ್ಲ ಮತ್ತು ಸ್ಟಿಚ್ ಸಹ ಹೋಗ್ಲಿಲ್ಲ ಈ ರೀತಿ ನಾನು ನನ್ನ ಸ್ನೇಹಿತರಿಗೆ ಸಹ ಹೇಳಿದೆ ಅದು ಅಂಗಡಿಯಲ್ಲಿ ತುಂಬ ಕಡಿಮೆಯಲ್ಲಿ ಬಟ್ಟೆ ಸಿಗ್ತಾರೆ ಅಂತೆ ಅವರು ಸಹ ಹೋಗಿದ್ದಾರೆ ಬಟ್ಟೆ ಖರೀದಿ ಮಾಡಲಿಕ್ಕೆ ಅವರಿಗೆ ಸಹ ತುಂಬ ಖುಷಿ ಆಗಿದೆ ಅವರು ಸಹ ಹೇಳ್ತಿದ್ದರು ಬಟ್ಟೆ ಒಳ್ಳೆಯ ಕ್ವಾಲಿಟಿ ಸಿಗ್ತಾ ಇದೆ ಕಡಿಮೆ ಬೆಲೆಯಲ್ಲಿ ಅಂತ ನೀವು ಸಹ ಹೋಗಿ ನನ್ನ ಕಾಲೇಜಲ್ಲಿ ನಮಗೆ ಬೇರೆ ಸ್ನೇಹಿತರು ಹೇಳಿದ್ದರು ಅಲ್ಲಿ ಬಟ್ಟೆ ತುಂಬ ಕಡಿಮೆ ಸಿಗ್ತದೆ ಅಂತ ರೇಟಲ್ಲಿ ಅದಕ್ಕೆ ನಾವು ಹೋದದ್ದು ಮತ್ತೆ ಅಲ್ಲಿಯ ಬಟ್ಟೆ ತುಂಬ ಒಳ್ಳೆಯದಿದೆ ಬೇರೆ ಬೇರೆ ರೀತಿಯ ಬಟ್ಟೆ ಸಿಗ್ತದೆ ನಿಮಗೆ ಯಾವ ರೀತಿ ಬಟ್ಟೆ ಬೇಕು ಚೂಡಿದಾರ ಸಾರಿ ಮತ್ತು ಜೀನ್ಸ್ ಟಾಪ್ ಕುರ್ತಾ ಬೇರೆ ಬೇರೆ ಪ್ರಕಾರದ್ದು ಬಟ್ಟೆ ಸಿಗ್ತದೆ ಅಷ್ಟೇ ಕ್ವಾಲಿಟಿದು ಸಹ ಇರ್ತದೆ ಮತ್ತು ತುಂಬ ಕಡಿಮೆ ಬೆಲೆಯಲ್ಲಿ ಮತ್ತು ಇನ್ನೂ ಸಹ ಆಫರ್ ಇದ್ದರೆ ಕೂ ಇನ್ನೂ ಕಡಿಮೆ ಬೆಲೆಯಲ್ಲಿ ನಿಮಗೆ ಅಲ್ಲಿ ಸಿಗ್ತದೆ ತುಂಬ ಚೆನ್ನಾಗಿದೆ ಅಂಗಡಿ ತುಂಬ ದೊಡ್ಡ ಅಂಗಡಿ ಆದರೂ ಸಹ ಅಷ್ಟು ಕಡಿಮೆ ಬೆಲೆಯಲ್ಲಿ ಬಟ್ಟೆಯನ್ನು ಕೊಡ್ತಿದ್ದಾರೆ ನಮಗೆ ತುಂಬ ಖುಷಿ ಆಯಿತು ಬಟ್ಟೆ ನೋಡಿ ಇನ್ನೂ ನಮಗೆ ಹೋಗಬೇಕು ಬರುವ ತಿಂಗಳಲ್ಲಿ ನಮಗೆ ಹೋಗ್ಲಿಕ್ಕೆ ಇದೆ ತುಂಬ ಬಟ್ಟೆ ಖರೀದಿ ಮಾಡ್ತೇವೆ ಮತ್ತು ನಾವು ಎಲ್ಲರಿಗೆ ಸಹ ಕೊಡ್ತೇವೆ ಹೇಳ್ತೇವೆ ಅಂಗಡಿಯ ಬಗ್ಗೆ ಬಟ್ಟೆ ಒಳ್ಳೆ ಸಿಗ್ತದೆ ಅಂತ